ರಾಘವೇಂದ್ರ ಫೋಟೋ ಸ್ಟುಡಿಯೋದವ್ರು ಏನು ರೀ ಸರ್ ಅದೇ ರೀ ನಮ್ದು ಮುಂದಿನ ತಿಂಗ್ಳು ಮದ್ವೆ ಇತ್ತು ರೀ ಡೇಟ್ ಫಿಕ್ಸ್ ಆಗಿತ್ತು ರೀ ಅದಕ್ಕೆ ಫೋಟೋಗ್ರಾಫರ್ ಬೇಕಾಗೇರಿ ರೀ ಮುಂದಿನ ತಿಂಗ್ಳು ಇಪ್ಪತ್ನಾಲ್ಕು ತಾರೀಖು ಇದೆ ರೀ ಸರ್ ಅದೇ ವಿಡಿಯೋಗ್ರಫಿ ಮಾಡ್ಬೇಕು ರೀ ಮತ್ತು ಫೊಟೋ ಶೂ ಇದು ಮಾಡ್ಬೇಕು ರೀ ಅಂದರೆ ಸಿನಿಮ್ಯಾಟಿಕ್ ಅಂದರೆ ಏನು ಮಾಡ್ತೀರಿ ಸರ್ ಅದ್ರಾಗೆ ರೀ

ಹಾಂ ಅಂದ್ರೆ ಅವ್ರದ್ದು ಮದು ಮಕ್ಳದ್ದು ಅಷ್ಟೇನ್ ರೀ ಹಾಂ ಅವ್ರ ಫ್ಯಾಮ್ಲಿ ಅಷ್ಟೇನ್ ಹಾಂ ರೀ ಅದಕ್ಕೆಷ್ಟು ಚಾರ್ಜ್ ಮಾಡ್ತೀರಿ ಆಟ್ ತೊಗೋತೀರ ಅದು ಒಂದಕ್ಕೆ ರೀ ಹಾಂ ಇದು ಪುರ್ ನಾರ್ಮಲ್ ವಿಡಿಯೋಕ್ಕೆ ಏಟ್ ತೊಗೊತೀರಿ ಅದಕ್ಕೆ ಇಪ್ಪತ್ತು ಸಾವಿರ ಇದಕ್ಕೆ ಹನ್ನೆರಡು ಸಾವಿರ ರೀ ನೋಡಿರಿ ಮತ್ತೆ ಅದೇ ಕಮ್ಮಿ ಮಾಡಿರಿ ಅಟ್ರೆ ಇದು ಮಾಡಿರಿ ಫೋಟೋಕ್ಕೆ ಹೆಂಗೆ ತೊಗೊತ್ತೀರಿ ಹ್ಞೂ ಹ್ಞೂ ಅಂದು ಹ್ಞೂ ಒಟ್ಟು ಕಲ್ಸಿ ಎಷ್ಟಾತದ್ ರೀ ಸರ್ ಎಲ್ ಇ ಡಿದಂದರೆ ರೀ ಅದು ವಿಡಿಯೋದು ಬರ್ತದಲ್ಲ ರೀ ಅಲ್ಲಿ ಮದಿಯಾಗೆ

ಬೇಡ್ರಿ ಅಂತ ಪರಿಯೇನು ದೊಡ್ಡದೇನು ಕಲ್ಯಾಣ ಮಂಟಪ ನಡೀತದೆ ಅಲ್ಲೇ ಎದುರು ನೋಡ್ತಾರೆ ರೀ ಹಾಂ ರೀ ಇದ್ರದ್ದು ಎಷ್ಟಾತದ್ ಹೇಳಿ ರೀ ಸರ್ ಎಪ್ಪತ್ತು ಸಾವಿರ ರೂಪಾಯಿ ರೀ ಹ್ಞೂ ಎಷ್ಟೇ ಕಮ್ಮಿ ಮಾಡಿರಿ ಎಷ್ಟದ್ರಾಗ್ ಮಾಡ್ತೀರ ರೀ ಲಾಸ್ಟ್ ರೀ ಕಮ್ಮಿ ಅಂದ್ರೆ ಏನು ಒಂದೇ ರೇಟ್ ಹೇಳೀರಿ ಕಮ್ಮಿಯೇನು ಮಾಡೀರಿ ನೀವು ಏನಾರ ಕಮ್ಮಿ ಮಾಡ್ರಿ ಅದು ಎಷ್ಟಾತದ್ ಹೇಳ್ರಿ ಏಯ್ ಇಲ್ಲೇ ನಮ್ಮ ಮನೇಗೆ ಮಾಡೋರು ರೀ ಸುಮ್ನೆ ನಾವು ನೀವು ಚೆಂದ ಮಾಡ್ತೀರಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದ್ದೆವು ಅವರೆಲ್ಲ ಮೂವತ್ತು ಸಾವಿರದಾಗೆ ಮಾಡ್ತೀನಿ ಅಂದು ಅತ್ತಾರ್ ನೀವು ನೋಡ್ರಿ ಅರುವತ್ತು ಅಂತೀರಿ ಏನು ಕ್ವಾಲಿಟಿ ಇದ್ರು ಫೋಟೋ ಅವೇ ಇರ್ತಾವಲ್ಲ ರೀ ಮೂವತ್ತು ಸಾವಿರದಾಗೆ ಮಾಡಿರಿ ಆಯ್ತು ಅವು ಫೇಮಿಂಗ ಅವೆಲ್ಲ ಏನು ಇವು ನಮ್ಮ ಪರ್ವ ಹೆಂಗೆ ಮಾಡ್ತವೆ ಹಾಗೆ ಮಾಡಿರಿ ಮತ್ತು ಅದೇ ಒಂದು ಇಪ್ಪತ್ತು ಸಾವಿರದಾಗೆ ಮಾಡಿ ಫೈನಲ್ ಮಾಡಿರಿ ಮತ್ತು ಡೇಟ್ ಇದು ಮಾಡ್ಕೊಂಡ್ ನೀವು ಹಾಂ ಸುಮ್ನಿರಿ ರೀ ಅರುವತ್ತು ಅಂದು ಈಗ ನಲ್ವತ್ತಕ್ಕೆ ಬಂದೀರಿ ಇಪ್ಪತ್ತಕ್ಕೆ ಬರದೇನು ಇದು ಇಲ್ಲ ಇಪ್ಪತ್ತು ಮಾಡಿರಿ ಫೈನಲ್ ಮಾಡಿ ಡೇಟ ಇದು ಮಾಡ್ಕೋ ರೊಕ್ಕ ಹಾಕಿಸ್ತೀನ್ ನನ್ನ ತಮ್ಮನ ಕೈಲಿ ಏಯ್ ಇಲ್ರಿ ಹಂಗೇನು ಹೇಳಲ್ಲ ತೊಗೋ ರೀ ಯಾರೇ ಬಂದು ನಮ್ಮಲ್ಲಿದ್ದು ಅಂದ್ರೆ ಹೇಳ್ತೀವಿ ರೀ ಹಾಂ ಹಾಂ ಆಯ್ತು ಆಯ್ತು ಇಡ್ರಿ